ಹಾಂ ಹಲೋ ಸರ್ ಹಾಂ ಸರ್ ನಾನು ಪ್ರೀತಮ್ ಗೌಡ ಅಂಥೇಳಿ ಹಾಂ ಸರ್ ಇದೂ ಸಂಜನಾ ರೆಸ್ಟೋರೆಂಟ್ ಅಲ್ವಾ ಹಾಂ ಸರ್ ನಾನು ನಿಮಗೆ ತುಂಬ ಧನ್ಯವಾದ ತಿಳಿಸ್ತೀನಿ ಸರ್ ಏಕೆಂದ್ರೆ ನಾನು ನಿನ್ನೆ ನಿನ್ನೆ ದಿವಸ ನಿಮ್ಮ ಹೋಟ್ಲಿಗೆ ಕಾಲ್ ಮಾಡಿ ಒಂದಿಷ್ಟು ಊಟನ ಆರ್ಡರ್ ಮಾಡಿದ್ದೆ ಮತ್ತು ಯಾವ ಪ್ಲೇಸಿಗೆ ಆರ್ಡರ್ ಮಾಡ್ಬೇಕಂತ ಹೇಳಿದ್ದೆ ಹಾಂ ನನಗೆ ನಿನ್ನೆ ಊಟ ಮಾಡಿದ ನಂತರ ಅಂದರೆ ಊಟ ಆರ್ಡರ್ ಮಾಡಿದ ನಂತರ ಹಾಂ ಜೋರಾದ ಮಳೆ ಮತ್ತೆ ಗಾಳಿ ಬಿಸೋಕೆ ಸ್ಟಾಟ್ ಆಯಿತು ಸರ್ ನಾನೂ ಆಲ್ರೆಡಿ ಆನ್ಲೈನ್ ಪೇಮೆಂಟೂ ಮಾಡಿದ್ದೆ ಮತ್ತೆ ಆರ್ಡ್ರ್ ಊಟನೂ ಆರ್ಡರ್ ಮಾಡಿದ್ದೆ ನನಗೆ ನೀವು ಎಲ್ಲಿ ಬರ್ತಿರೋ ಬರಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು ಏಕೆಂದ್ರೆ ಜಾಸ್ತಿ ಮಳೆ ಮತ್ತು ಗಾಳಿ ಇರೋದರಿಂದ ಹಾಂ ಆರ್ಡ್ರ್ ಬರುತ್ತೋ ಇಲ್ವೋ ಅಂತ ತುಂಬ ಭಯ ಪಟ್ಟಿದ್ದೆ ಅಂದರೆ ಮತ್ತೆ ನಾನು ನೀವು ಊಟ ತಂದ್ಕೊಡ್ಲಿಲ್ಲ ಅಂದರೆ ನಾನು ರಾತ್ರಿ ಪೂರ್ತಿ ಉಪವಾಸನೆ ಇರಬೇಕಾಗಿತ್ತು ಅದರಲ್ಲೂ ಕೂಡ ನಿಮ್ಮೊಂದು ಸಿಬ್ಬಂದಿ ಅವರೂ ಒಂದು ಸರಿಯಾದ ಸಮಯಕ್ಕೆ ಅಂದರೆ ಮಳೆ ಮತ್ತು ಗಾಳಿ ಇದ್ದರೂ ಕೂಡ ಹಾಂ ಒಂದು ಸರಿಯಾದ ಸಮಯಕ್ಕೆ ಬಂದೂ ನನಗೆ ಊಟವನ್ನು ತಲುಪ್ಸಿದ್ದಾರೆ ಸರ್ ಅದಕ್ಕೆ ನಿಮಗೂ ಮತ್ತು ನಿಮ್ಮ ಸಿಬ್ಬಂದಿ ವರ್ಗದವ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ಬಿಡಿ ಸರ್ ನಾನು ನಿಮ್ಮೊಂದು ಈ ಸೇವೆಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಸರ್ ಮತ್ತೆ ಇದೇ ರೀತಿ ನಿಮ್ಮ ಸೇವೆನ ಮುಂದುವರ್ಸ್ಕೊಂಡು ಹೋಗಿ ಸರ್ ಮತ್ತು ತಂದಿರೋಂಥ ಊಟವೂ ತುಂಬ ಸುರಕ್ಷಿತವಾಗಿತ್ತು ಅಂದರೆ ಏನೂ ಒಂದು ಡ್ಯಾಮೇಜ್ ಆಗಿರಲಿಲ್ಲ ಮಳೆ ಬಂದರೂ ಕೂಡ ಚೆನ್ನಾಗಿ ಪ್ಯಾಕ್ ಮಾಡಿ ನೀವೂ ಕಳಿಸಿದ್ರಿ ಮತ್ತೆ ಒಂದು ಅಂದರೆ ಊಟ ಅಂದೂ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಚೆನ್ನಾಗಿ ಸುರಕ್ಷಿತವಾಗಿ ತಂದ್ಕೊಟ್ಟಿದ್ದರಲ್ಲ ಸರ್ ಅದೂ ಒಂದು ದೊಡ್ಡ ಕೆಲಸ ಸರ್ ಅಂಥದ್ದು ಯಾ ಅಂದರೆ ಬೇರೆಬೇರೆ ನಾನು ನೋಡಿದಾಗೆ ಬೇರೆ ಒಂದು ಡೆಲಿವರಿ ಬಾಯ್ಸೂ ಚೆನ್ನಾಗಿ ಪ್ಯಾಕಿಂಗ್ ಮಾಡಿರಲ್ಲ ಮತ್ತು ಹೋಟೆಲ್ನವರೂ ಬೇಕಾಬಿಟ್ಟಿ ಆರ್ಡರ್ ಮಾಡಿ ಅಂದರೆ ಬೇಕಾಬಿಟ್ಟಿ ಪ್ಯಾಕಿಂಗ್ ಮಾಡಿ ಕಳ್ಸಿರ್ತಾರೆ ಆವಾಗ ಇಂಥ ಮಳೆ ಅಥ್ವಾ ಗಾಳಿ ಇರುವಾಗ ಅದೂ ತರೋ ಒಳಗೆ ಅದು ಹಾಳಾಗಿ ಬಿಡುತ್ತೆ ಸರ್ ಆದರೂ ಕೂಡ ನಿನ್ನೆ ನೀವು ಒಂದು ಪ್ಯಾಕಿಂಗ್ ಮಾಡಿದ ರೀತಿ ಮತ್ತೂ ತಂದಿದ್ದಂಥ ಆಹಾರ ಇನ್ನೂ ಬಿಸಿಯಾಗಿತ್ತು ಮತ್ತು ಏನು ಆಗಿದ್ದಿಲ್ಲ ಮತ್ತೆ ಒಳ್ಳೆ ಅಂದೂ ಊಟ ಚೆನ್ನಾಗಿತ್ತು ಸರ್ ರುಚಿಯಾಗಿತ್ತು ನಾನು ನಿಮಗೆ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಸರ್ ನನಗೆ ಆರ್ಡರ್ ಮಾಡಿದಂಥ ನಿಮ್ಮ ಸಿಬ್ಬಂದಿ ಅವ್ರಿಗೂ ಕೂಡ ಅಂದರೆ ಆರ್ಡರ್ ತಂದು ತಲುಪ್ಸಿದಂಥ ನಿಮ್ಮ ಸಿಬ್ಬಂದಿಗೂ ಕೂಡ ನನ್ನೊಂದು ಅಭಿನಂದನೆಗಳು ತಿಳಿಸಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್